ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ವೇದಿಕೆಗಳ ಉಗಮವು ಛಾಯಾಗ್ರಹಣ ಕ್ಷೇತ್ರವು ಭಾಳ ಪ್ರಭಾವ ನೋಡಿ ಇವತ್ತು ಇವತ್ತಿನ ಕಾಲದಲ್ಲಿ ಹೆಂಗೆ ಆಗ್ಬಿಟ್ಟದಂದ್ರೆ ಫೋಟೋಗ್ರಫಿ ಇಲ್ಲಪ್ಪ ಅಂದರೆ ಏನು ನಡೆಯೊಲ್ಲ ಆ ರೀತಿಯಾಗಿದೆ ಸಾಮಾಜಿಕ ಮಾಧ್ಯಮ ಆಗಲಿ ಆನ್ಲೈನ್ ವೇದಿಕೆಗಳಲ್ಲಿ ನೀವೆಲ್ಲೇ ನೋಡಿ ಒಂದು ವಿಷಯಕ್ಕೆ ಅನುಗುಣವಾಗಿ ಚಿತ್ರಗಳು ಇರ್ತವೆ ಒಂದು ವಿಷಯಕ್ಕೆ ಅನುಗುಣವಾಗಿ ಒಂದು ವೀಡಿಯೋಗಳಿರುತ್ತೆ ಒಂದು ವಿಷಯಕ್ಕೆ ಅನುಗುಣವಾಗಿ ಅದೇ ರೀತಿಯ ಒಂದು ಹಲವಾರು ಸಮಾಜದ ಚಿತ್ರಗಳನ್ನು ನೋಡ್ಬೋದು ಒಂದು ಪುಸ್ತಕವನ್ನು ನಾವು ಬರೀ ಮಾ ಲೈನ್ಗಳನ್ನು ಓದಿದರೆ ವಾಕ್ಯಗಳನ್ನು ಓದಿದರೆ ಅರ್ಥ ಆಗದ ಸಂಬಂಧ ಸಂದರ್ಭದಲ್ಲಿ ಬರೀ ಕೇವಲ ಚಿತ್ರೀಕರಣ ಮಾಡಿದ ಒಂದು ವೀಡಿಯೋವನ್ನು ನೋಡಿದರೆ ಅದರ ಬಗ್ಗೆ ನಾವು ಅರ್ಥ ಮಾಡ್ಕೊತಿವಿ ಇವತ್ತು ನಾವು ಕೇವಲ ಪುಸ್ತಕದ ಜ್ಞಾನ ಪಡೆಯೋದಕ್ಕಿಂತ ಹೆಚ್ಚಾಗಿ ಅದನ್ನು ಊಹೇ ಮಾಡ್ಕೋಬೇಕಪ್ಪಂದರೆ ಇವತ್ತು ಚಿತ್ರೀಕರಣ ಬೇಕು ಒಂದು ಕಾರ್ಯಕ್ರಮ ನಡೆದ್ರೆ ಚಿತ್ರೀಕರಣ ಮಾಡೋದು ಅನ್ಕೂಲ ಆಯಿತು ಒಂದು ಸಿನಿಮಾ ನಡದ್ರೆ ಚಿತ್ರೀಕರಣ ಒಂದು ಏನಾದರು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆದ್ರೆ ಅದು ಚಿತ್ರೀಕರಣ ಒಂದು ಏನೇ ಕೆಟ್ಟ ಘಟನೆ ನಡೆದ್ರೂ ಚಿತ್ರೀಕರಣ ಎಲ್ಲದಕ್ಕು ಚಿತ್ರೀಕರಣ ಅನುಕೂಲಾಗಿದೆ ಯಾಕೆಂದ್ರೆ ಅದು ಒಂದು ಮುಂದಿನ ದಿನ ಒಂದು ನೆನಪಾಗಿ ಉಳಿಯಂಗೆ ಮಾಡುತ್ತೆ ಇವತ್ತು ನಾವು ಇತಿಹಾಸವನ್ನು ಕೇವಲ ಪುಸ್ತಕ ನೋಡಿ ಪುಸ್ತಕ ಓದಿ ನಾವು ಇತಿಹಾಸ ತಿಳ್ಕೊಂತಿವಿ ಅಂದರೆ ಹಾಗಲ್ಲ ಇತಿಹಾಸ ತಿಳ್ಕೋಬೇಕಪ್ಪ ಅಂದರೆ ಪುಸ್ತಕದ ಜೊತೆಗೆ ಹಲವಾರು ರೀತಿಯ ಒಂದು ಚಿತ್ರೀಕರಣ ಚಿತ್ರಗಳನ್ನು ನೋಡಬೇಕು ಯಾಕೆಂದ್ರೆ ರಾಜ ಕತ್ತಿ ಯೂಸ್ ಮಾ ಕತ್ತಿ ಬಳಸಿದ್ದ ಅನ್ನೋದು ಪುಸ್ತಕಗಳು ಓದೋದಕ್ಕಿಂತ ಹೆಚ್ಚಾಗಿ ನಾವು ರಾಜ ಕತ್ತಿ ಬಳಸಿದ್ದ ಅನ್ನೋದು ಒಂದು ವೀಡಿಯೋ ಅಥವಾ ಚಿತ್ರವನ್ನು ನೋಡಿದಾಗ ನಾವು ಆಗುವ ನಮಗೆ ಊಹಾತ್ಮಕವೆಂದು ಚಿಂತನೆ ಇದೆಯಲ್ಲ ಅದು ನಮಗೆ ಬದಲಾಯ್ಸತ್ತೆ ಮೈಂಡ್ಸೆಟ್ಟನ್ನು ಹಾಗಾಗಿ ಹೆಂಗೆ ಆಗ್ಬಿಟ್ಟತಂದ್ರೆ ಇವತ್ತು ಕೇವಲ ಪುಸ್ತಕಗಳನ್ನು ಓದಿದ್ರೆ ಅಥವಾ ಕೇವಲ ಕ್ಸ್ ವಾಕ್ಯಗಳನ್ನು ತಿಳ್ಕೊಂಡರಷ್ಟೆ ನಾವು ಜ್ಞಾನ ಬೆಳೆಯಲ್ಲ ಇವತ್ತು ಸಾಮಾಜಿಕ ಮಾಧ್ಯಮಗಳು ಆನ್ಲೈನ್ ವೇದಿಕೆಗಳಿಗೆ ಯಾಕಿಷ್ಟು ಬೆಳವಣಿಗೆ ಹೊಂದಿದ್ದೇವೆ ಅಂದರೆ ಇದಕ್ಕೆ ಮುಖ್ಯ ಉದ್ದೇಶವೇ ಛಾಯಾಗ್ರಹಣ ಹಾಗಾಗಿ ಛಾಯಾಗ್ರಹಣದಿಂದ ಭಾಳ ಅನುಕೂಲ ಆಗಿದೆ ನಮ್ಮ ಚಿತ್ರಗಳನ್ನು ಹಂಚಿಕೊಳ್ಳೋಕೆ ಕೂಡ ಬಳಕೆ ಮಾಡೋಕೂ ಕೂಡ ಭಾಳ ಅನುಕೂಲ ಆಗಿದೆ